ಕೃಷಿ ಕೃಷಿಯೆನ್ನೋದಕ್ಕೆ ಕೃಷಿ ಮಾಡೋದಕ್ಕೆ ಮಾಮೂಲಾಗಿ ನೀರು ಬೇಕೇ ಬೇಕು ನೀರಿಲ್ದಿದ್ದರೆ ಇದ್ದರೆ ಏನೂ ಆಗೋಲ್ಲ ಕೃಷಿ ಮಾಡೋದಕ್ಕೆ ಈಗ ನಮ್ಮ ಮೈಸೂರಿನ ಕೆ ಆರ್ ಎಸ್ ನೀರು ನೀರಿಂದ ಅಲ್ಲಿ ಲಕ್ಷೋಪಲಕ್ಷ ಸಂಸಾರ ಸಂಸಾರಗಳು ಜೀವನ ನಡೆಸ್ತಾ ಇದ್ದಾವೆ ಅದಕ್ಕೋಸ್ಕರ ನೀರು ಮಾತ್ರ ಭಾಳ ಮುಖ್ಯ ಮೈಸೂರಿನ ಕೆ ಆರ್ ಎಸ್ ಡ್ಯಾಮ್ನಿಂದ ಮೈಸೂರಿಂದ ಹಿಡಿದು ನಮ್ಮ ತಮಿಳ್ನಾಡು ಸಮುದ್ರ ನೀರು ಸಮುದ್ರ ಸೇರೊ ತನಕ ಎಷ್ಟು ಹಳ್ಳಿಗಳು ಸಿಗ್ತವೋ ಅಷ್ಟು ಹಳ್ಳಿಗಳ ತನಕನೂ ಕೃಷಿ ಮಾಡೋದಕ್ಕೆ ಭಾಳ ಅನುಕೂಲವಾಗಿದೆ ಯೋಜನೆಗಳು ಇವಾಗ ಇನ್ನೂ ಕೆಲವು ತಮಿಳ್ನಾಡಲ್ಲಿ ಈಗ ನಮ್ಮ ಕರ್ನಾಟಕದಿಂದ ಹೋದ ನೀರನ್ನ ಅಲ್ಲಲ್ಲಿ ಡ್ಯಾಮ್ಗಳಾಕಿ ನೀರು ಸಂಗ್ರಹಣೆ ಮಾಡಿ ಬೇಕಾದಷ್ಟು ವ್ಯವಸಾಯ ಮಾಡ್ತಾರೆ ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಈಗ ಈ ಬೋರು ಬೋರ್ವೆಲ್ ಕೊರೆಸಿ ಅದರಿಂದ ಕೃಷಿ ಮಾಡ್ತಾರೆ ಕಾಲುವೆಗಳು ನೀರುಗಳು ಅದರಿಂದ ಕೃಷಿ ಮಾಡ್ತಾರೆ ಮಳೆ ನೀರಿಗೋಸ್ಕರ ನೀರ್ನ ಸಂಗ್ರಹಣೆ ಮಾಡಿ ಕೆಲವ್ರ ಕಡೆಯೆಲ್ಲ ಕೃಷಿ ಮಾಡ್ತಾ ಇದ್ದಾರೆ ಜಮೀನ್ಗಳು ನೀರಾವರಿ ಹೊಲಗಳೂನ್ನ ಬೋರಾಕಿ ಅದಕ್ಕೆ ನೀರು ತರಿಸಿ ಅದನ್ನ ಹೊಲಗಳ್ನ ನೀರಾವರಿ ಕೃಷಿ ಜಮೀನುಗಳಾಗಿ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಈ ಕೃಷಿ ಇಲ್ಲ ಅಂದರೆ ನಮಗೆ ಇದಕ್ಕೆ ಯೇ ಏನೂ ಸಿಗೋಲ್ಲ ಅವ್ರು ಕೃಷಿ ಮಾಡಿಲ್ಲ ಅಂದರೆ ಹೊಟ್ಟೆಗೇನ್ ತಿಂತೀವಿ ತಿನ್ನೋದೇ ನಾವು ಕೃಷಿ ಮಾಡಿದ್ರೆ ಮಾತ್ರವೇ ಕೃಷಿಯಿಂದ್ಲೇ ನಮ್ಮ ಜೀವನ ಅದಕ್ಕೆ ಮೊದಲು ಸ ಆದ್ಯತೆ ನೀರಿನ ನೀರು ಬೇಕು ನೀರು ಈಗ ಅಂತರ್ಜಲ ಬೋರಾಕದರೆ ಅಂತರ್ಜಲ ಇದ್ದರೆ ಮಾತ್ರ ಕೃಷಿಗೆ ನೀರಿಗೆ ಇಲ್ಲ ಅಂದರೆ ನೀರಿಲ್ಲ ನೀರಿಲ್ಲಾಂದರೆ ಕೃಷಿ ಮಾಡೋದಕ್ಕೆ ಆಗೋದೇ ಇಲ್ಲ ಈಗ ನಮ್ಮ ಕಾವೇರಿ ನದಿ ನೀರಿನಿಂದ ಎಷ್ಟೋ ಲಕ್ಷೋಪಲಕ್ಷಗಳ ಜೀವನ ಮಾಡ್ತಾರೆ ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಮಾಡೋದು ಅದೇ ಇದರಿಂದ ಅದಕ್ಕೋಸ್ಕರ ಕೃಷಿಗೆ ನೀರೇ ಮೂಲ ಯಾವುದೇ ಕಾರಣಕ್ಕೂ ನೀರಿಲ್ಲ ಅಂದರೆ ಯಾವುದೇ ಥರ ಕೃಷಿ ಮಾಡೋದಕ್ಕೂ ಸಾಧ್ಯವೇ ಆಗೋಲ್ಲ